ನಾನು ಮೆಚ್ಚಿದ ಬರಹಗಾರರು ಕುವೆಂಪು ಯಾಕೆಂದರೆ ಅವರ ಬರವಣಿಗೆ ಅಂದರೆ ನನಗೆ ತುಂಬ ಇಷ್ಟ ಅವರ ಪುಸ್ತಕಗಳು ಶ್ರೀ ರಾಮಾಯಣ ದರ್ಶನಂ ಕಾನನ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಅವರ ಬರವಣಿಗೆಯಲ್ಲಿ ಮೆಚ್ಚುವಂಥ ವಿಷಯ ಅಂದರೆ ಅವರು ಜಾಸ್ತಿ ಪ್ರಕೃತಿ ಕುರಿತು ವರ್ಣನೆ ಬರಿಯುತ್ತಾರೆ ಅದರಲ್ಲಿ ಇಷ್ಟಪಡೋ ವಿಷಯ ಅಂದರೆ ಅವರ ಸರಳತೆ ಅಂದರೆ ತುಂಬ ಇಷ್ಟ